ಕ್ಯಾಬ್ ಎಲ್ಲಿದೆ ಎಂದು ವಿಚಾರಿಸ್ತಿದ್ದೇನೆ ಚಾಲಕ ಅವನು ಜಾಗಕ್ಕೆ ತಲುಪಿರ್ತಾನೆ ಕಳಿಸಿರ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಹೀಗಾಗಿ ಅವ್ನಿಗೆ ನಾನು ಫೋನ್ ಮಾಡಿದೆ ಅವ್ನಿಲ್ಲಿ ಕಾಣಿಸ್ತಿಲ್ಲ ಅಂಥ ಸ್ಥಳದಲ್ಲಿ ಇಂಥ ಕಡೆ ಇರು ಅಂತ ನಾನು ತಿಳ್ಸುದ್ರು ಅವ್ನು ನನಗೆ ತಿಳಿಸಿಲ್ಲ ಅವ್ನು ಎಲ್ಲಿ ಹೋಗಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಈ ಥರ ನಾನು